ನಾನೊಂದು ಇಡ್ಡಲಿ ಇಡ್ಲಿಯೆಂದರೆ ನಂಗೆ ತುಂಬ ಇಷ್ಟ ಇಡ್ಲಿನ ತಯಾರಿಸೋ ರೀತಿನ ನಾನು ಹೇಳ್ತೀನಿ ಇಡ್ಲಿನ ಮೊದಲು ನಾನು ಕುಸುಬ್ಲಕ್ಕಿ ಮತ್ತು ಬೆನ್ತಕ್ಕಿಯನ್ನ ನೆನೆ ಹಾಕ್ಕೊಳ್ತೀನಿ ನೆನೆ ಹಾಕ್ಕೊಂಡ್ಮೇಲೆ ಉದ್ದಿನಬೇಳೆ ಬೇರೆ ನೆನೆ ಹಾಕ್ಕೊಳ್ತೀನಿ ಆಮೇಲೆ ಅದನ್ನು ನಾನು ರುಬ್ಕೊಳ್ತೀನಿ ಯಾವ ರೀತಿ ಫಸ್ಟು ನಾನು ಉದ್ದಿನಬೇಳೆ ರುಬ್ಕೊಳ್ತೀನಿ ಉದ್ದಿನಬೇಳೆ ರುಬ್ಬಿಯಾದ ನಂತರ ನಾನು ಅಕ್ಕಿಯನ್ನು ರುಬ್ಕೊಳ್ತೀನಿ ಅದೆರಡು ಮತ್ತು ಸ್ವಲ್ಪ ಅವಲಕ್ಕಿಯನ್ನು ನೆನೆ ಹಾಕಿದ್ದು ಅದನ್ನ ಅವ್ಲಕ್ಕಿಯೂ ರುಬ್ಕೊಳ್ತೀನಿ ಒಂದೊದ್ಸಲ ಸ್ವಲ್ಪ ಇನ್ನೂ ಮೆತ್ತಗೆ ಬೇಕು ಅಂದ್ಬಿಟ್ಟು ಅನ್ನ ಕೂಡ ಮಿಕ್ಸ್ ಮಾಡ್ತೀನಿ ಮಾಡಿ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಆದ್ಮೇಲೆ ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ನಾನು ಉಪ್ಪು ಹಾಕೋಲ್ಲ ಹಾಗೆ ನಾನು ಕೈಯ್ಯಲ್ಲೇ ನಾನು ಅದನ್ನ ಕಲಸಿ ಮುಚ್ಚಿಡ್ತೀನಿ ಬೆಳಗ್ಗೆವರೆಗೆ ಅದು ತುಂಬ ಉಕ್ಕಿ ಅದು ಅರ್ದಿರುತ್ತೆ ಆಗ ನಂಗೆ ಗೊತ್ತಾಗುತ್ತೆ ಇಡ್ಲಿ ತುಂಬ ಸ್ಮುತಾಗಿ ಅಂದರೆ ಮೆತ್ತಗೆ ಚೆನ್ನಾಗೆ ಮೃದುವಾಗಿ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನೇನು ಮಾಡ್ತೀನಿ ಆಮೇಲೆ ಇಡ್ಲಿ ಪಾತ್ರೆನ ಇಟ್ಟು ನೀರು ಹಾಕಿ ನಾನು ಅದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ಮೇಲೆ ಅದರಲ್ಲಿ ಹುಣಸೇ ಹಣ್ಣು ಹಾಕ್ತೀನಿ ಯಾಕೆ ಅಂದರೆ ಅದು ಕರೆ ಬರೋಲ್ಲ ಕೆಳಗಡೆ ನೀರಲ್ಲಿ ಆಮೇಲೆ ಆ ಇಡ್ಲಿ ಪಾತ್ರೆಯಲ್ಲಿರುವಂತಹ ಇದು ಇಡ್ಲಿ ಉಯ್ಯುವಂಥ ಇದರಲ್ಲಿ ತಟ್ಟೆಯಲ್ಲಿ ನಾನು ಎಣ್ಣೆಯನ್ನು ಮೆತ್ತಗೆ ಸೌರಿ ಆ ಎಣ್ಣೆಯನ್ನು ಅದ್ರಲ್ಲಿ ಎಣ್ಣೆಯೆಲ್ಲ ಸವರಾದ್ಮೇಲೆ ಈ ಇಡ್ಲಿನ ಹಸಿಟ್ಟನ್ನು ಚೆನ್ನಾಗಿ ಬೆಳಗ್ಗೆ ಅದನ್ನು ನಾನು ಸಹ ರಾತ್ರಿ ಸಪ್ಪೆಯಲ್ಲಿ ಹಾಕಿರ್ತೀನಿ ಬೆಳಗ್ಗೆ ಉಪ್ಪನ್ನು ಬೆರೆಸಿ ಅದನ್ನು ಕಲಸ್ಬಿಟ್ಟು ಅದನ್ನೆಲ್ಲ ಹಾಕಿ ಒಂದು ಸುಮಾರು ಒಂದು ಹದಿನೈದು ನಿಮಿಷ ಅದನ್ನು ಬೇಯಿಸ್ತೀನಿ ಬೆಂದ ನಂತರ ಒಂದೇ ಸಲ ನಾನು ಬೆಂದಿದೆಯಾ ಇಲ್ವ ಬೆಂದಿದೆಯಾ ಇಲ್ವ ಅಂತ ನೋಡೋಲ್ಲ ನನಗೆ ಒಂದು ಸಮಯ ಇದೆ ಒಂದು ಹದಿನೈದು ನಿಮಿಷ ಆ ಹದಿನೈದು ನಿಮಿಷದ ನಂತರ ನಾನೇನು ಮಾಡ್ತೀನಿ ಆ ಮುಚ್ಚಳ ತೆಗೆದು ಹಾಗೆಯೇ ತೆಗೆದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಹೊರಗಡೆ ಆ ಬೆಂದಿರುವಂಥ ಮೂರು ಇರುತ್ತೆ ನಮ್ಮದು ಇಡ್ಲಿ ಪಾತ್ರೆ ಇಪ್ಪತ್ತು ಇಡ್ಲಿ ಬೇಯತ್ತೆ ಆ ಇಪ್ಪತ್ರು ಇಡ್ಲಿದು ಅದನ್ನ ತಟ್ಟೆನ ತೆಗೆದು ನಾನು ಒಂದು ಕಡೆ ಇಡ್ತೀನಿ ನಂತರ ಅದೇನು ಮಾಡ್ತೀನಿ ಸ್ವಲ್ಪೊತ್ತಾಗ್ಬೇಕು ಯಾಕೆಂದರೆ ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ ಅದು ಸ್ವಲ್ಪ ಅದ್ರ ತಣ್ಣಗಾದ ನಂತರ ನಾನೇನು ಮಾಡ್ತೀನಿ ಅದನ್ನು ಒಂದು ಸ್ಫೂನನ್ನು ತೊಗೊಂಡು ಇಡ್ಲಿನ ಸಪ್ರೇಟಾಗಿ ಹಾಕ್ಕೊಳ್ತೀನಿ ಅದೆಲ್ಲ ಆದ್ಮೇಲೆ ನಾವು ಬೇಳೆಯ ಅದಕ್ಕೆ ಬೇಕಾಗಿರುವಂಥ ಸಾಂಬಾರು ಬೇಳೆ ಸಾಂಬಾರು ಮಾಡ್ಕೊಳ್ತೀನಿ ಬೇಳೆ ಹಾಕಿ ಅದಕ್ಕೆ ಟೊಮಟಣ್ಣು ಜೀರಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರಶಿಣ ಹಸಿಮೆಣ್ಸಿನಕಾಯಿ ಇಷ್ಟನ್ನ ಹಾಕ್ಕೊಂಡು ಕ ಇದನ್ನು ಟೊಮಟೋ ಇಷ್ಟು ಹಾಕಿ ನಾನು ಚೆನ್ನಾಗಿ ಬೇಯ್ಸ್ಕೊಂಡು ಅದನ್ನ ನಾನು ಚೆನ್ನಾಗಿ ಸೌಟಲ್ಲಿ ನುಣ್ಣಗೆ ಮಾಡಿ ಒಗ್ಗರಣೆ ಹಾಕಿಟ್ಕೊಳ್ತೀನಿ ಆಮೇಲೆ ಅದಕ್ಕೆ ಬೇಕಾಗುವಂಥ ಚಟ್ನಿಯೂ ಮಾಡ್ಕೊಡ್ಕೊಳ್ತೀನಿ ಚಟ್ನಿಗೆ ಬೇಕಾಗುವಂಥ ತೆಂಗಿನಕಾಯಿನೋ ಅಥವಾ ಹುರ್ಗಡ್ಲೆಯೋ ಹಾಕಿ ಎರಡು ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಕಾಯಿ ತುರಿನ ಕಾಯನ್ನ ನಾನು ಹಾಗೆ ಒಂದೇ ಸಲ ನೇರವಾಗಿ ನಾನು ಮಿಕ್ಸಿಗೆ ಹಾಕಲ್ಲ ಯಾಕೆ ಅಂದರೆ ಅದು ತೆಂಗನಕಾಯಿ ಹಂಗಂಗೆ ಇರುತ್ತೆ ಅಂದ್ಬಿಟ್ಟು ನಾನು ಅದನ್ನ ತುರಿದು ಬಿಟ್ಟು ಹಾಕ್ಕೊಂಡು ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿ ಹಾಕ್ತೀನಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಉಪ್ಪು ಹುಣ್ಸೇಹಣ್ಣು ಬೆಳ್ಳುಳ್ಳಿ ಒಂದೆರಡು ಹಾಕ್ತೀನಿ ಜಾಸ್ತಿ ಹಾಕ್ಬಾರ್ದು ಅಂತ ಅದನ್ನು ರುಬ್ಬಿ ಅದಕ್ಕೆ ನಾನು ಒಂಚೂರು ಒಗ್ಗರಣೆ ಕೊಟ್ಟು ಅದ್ರ ರುಚಿಯೇ ಬೇರೆಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟಿರೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆ ರೆಸಿಪಿಯನ್ನು ರೆಡಿ ಮಾಡಿಕೊಂಡು ಇಡ್ಲಿ ಚಟ್ನಿನ ಈ ರೀತಿ ನಾನು ತಯಾರು ಮಾಡ್ತೀನಿ ಇನ್ನೊಂದು ತಿಂಡಿ ನಂಗೆ ಯಾವುದಿಷ್ಟ ಅಂದರೆ ದೋಸೆ ದೋಸೆಗೆ ನಾನು ಏನ್ಮಾಡ್ತೀನಿ ಅಂದರೆ ದೋಸೆಗೆ ಬೇರೆ ಇದು ಇಡ್ಲಿಗೆ ಆದರೆ ನಾನು ಬೇರೆ ಬೇರೆ ರುಬ್ಕೊಳ್ತೀನಿ ಇಡ್ಲಿಗಾದರೆ ಬೇರೆ ಬೇರೆ ಅಂದರೆ ಉದ್ದಿನಬೇಳೆನೇ ಬೇರೆ ಇಡ್ಲಿಗೆ ಬೇರೆ ಅಕ್ಕಿಯೇ ಬೇರೆ ಅಂತ ಮಾಡ್ಕೊಳ್ತೀನಿ ಇದಕ್ಕೆ ಅಂತ ಹಂಗಿಲ್ಲ ನಾನೇನು ಮಾಡ್ತೀನಿ ಇದಕ್ಕೆ ಬರೀ ಅಕ್ಕಿ ನೆನೆ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಅದರಲ್ಲೇ ನಾನು ಉದ್ದಿನ ಬೇಳೆಯೂ ಹಾಕಿ ಒಂದು ಚೂರು ಮೆಂತ್ಯ ಹಾಕ್ತೀನಿ ಮೆಂತ್ಯ ಅಥವಾ ಒಂಚೂರು ನಮಗಿಷ್ಟ ಆದರೆ ಕಡಲೇಬೇಳೆ ಅದನ್ನು ಹಾಕಿ ರು ಅದನ್ನ ಚೆನ್ನಾಗಿ ರುಬ್ಕೊಳ್ತೀನಿ ರುಬ್ಕೊಂಡು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಅದಕ್ಕೆ ನಾನು ಉಪ್ಪನ್ನ ಬೆರೆಸಲ್ಲ ರಾತ್ರಿಯೇ ಅದನ್ನ ಪಾತ್ರೆಲಿ ಹಾಕಿ ಕಲ್ಸಿಟ್ಕೊಳ್ತೀನಿ ಕಲ್ಸಿಟ್ಕೊಂಡ ನಂತರ ಬೆಳಗ್ಗೆ ನಾನು ಅದನ್ನ ಉಪ್ಪನ್ನ ಮಿಕ್ಸ್ ಮಾಡ್ತೀನಿ ಅದು ಸ್ವಲ್ಪ ಉಕ್ಕಿರಬೇಕು ಉಕ್ಕಿಲ್ಲ ಅಂದರೆ ಅದು ತವ ಇದು ದೋಸೆ ತವದಲ್ಲಿ ಸಪ್ರೇಟ್ ನಮ್ಮನೆಯಲ್ಲಿ ಇಟ್ಕೊಂಡಿದ್ದೀವಿ ದೋಸೆಗೆ ಬೇರೆ ಚಟ್ನಿ ಇದು ಚಪಾತಿಗೆ ಬೇರೆ ರೊಟ್ಟಿಗೆ ಬೇರೆ ಬೇರೆ ಬೇರೆ ತವಗಳು ಇಟ್ಕೊಂಡಿದ್ದೀವಿ ಆಗ ನಾನೇನು ಮಾಡ್ತೀನಿ ಅದನ್ನು ನಾನ್ ಸ್ಟಿಕ್ ದೋಸೆ ತವದಲ್ಲಿ ಅದನ್ನ ಹಾಕ್ತೀನಿ ಎಣ್ಣೆನ ನಾನು ಬಳಸಲ್ಲ ಎಣ್ಣೆ ನಮ್ಗೆ ಸಾಗಲ್ಲ ಅಂದ್ಬಿಟ್ಟು ಆಮೇಲೆ ಆಮೇಲೆ ಏನ್ಮಾಡ್ತೀನಿ ದೋಸೆಗೆ ಮೊದಲು ಎಣ್ಣೆನ ಸವ್ರ್ಕೊಳ್ತೀನಿ ಅದು ದೋಸೆಲಿ ಜಾಸ್ತಿ ಹಾಕೋಲ್ಲ ಎಣ್ಣೆ ಯಾಕೆಂದರೆ ಗಂಟು ಗಂಟು ಬಂದ್ಬಿಡುತ್ತೆ ಅಂತ ಆಮೇಲೆ ಒಂದು ಸೌಟಲ್ಲಿ ತೆಗೆದು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎಲ್ಲ ಆದ್ಮೇಲೆ ಅದನ್ನ ಹಾಕಿ ಸೌಟಲ್ಲಿ ಹಾಕ್ಕೊಳ್ತೀನಿ ಫುಲ್ಲು ಅದನ್ನು ದೋಸೆ ಫುಲ್ಲು ಅದು ದೋಸೆ ಹರಡು ಹಂಗೆ ಮಾಡ್ಕೊಳ್ತೀನಿ ಅದ್ರ್ಮೇಲೆ ನಾನು ಏನು ಹಾಕ್ತೀನಿ ಎಣ್ಣೆನ ಹಾಕ್ತೀನಿ ಎಣ್ಣೆ ಹಾಕಿದ್ಮೇಲೆ ಇನ್ನೊಂದು ನಾವು ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಈ ಖಾರದ ಪುಡಿ ಉಪ್ಪನ್ನ ಒಂಚೂರು ಬೆರೆಸಿ ಅದೊಂದು ಮಸಾಲೆ ಹಾಕಿದ್ರೆ ಒಂಥರ ರುಚಿ ಆಗೂ ಇರುತ್ತೆ ಅದು ಆಗೇನು ತಿನ್ಬೋದು ಅಥವಾ ಗರಿ ಗರಿಯಾಗೇ ನಾನು ಮಾಡೋಲ್ಲ ಸ್ವಲ್ಪ ಸ್ಮೂತಾಗಿ ಮಾಡ್ತೀನಿ ಬೇಕಾದ್ರೆ ಇದೇ ಥರ ಇನ್ನೊಂದು ಅದನ್ನೇ ಅದೇ ಹಸಿಟ್ಟಲ್ಲಿ ನಾನು ಮಾಮೂಲಿ ಅದು ತುಂಬ ತೆಳ್ಳಗೂ ಹಾಕ್ಬೋದು ಮಸಾಲ ದೋಸೆ ಥರ ಇಲ್ಲ ಅಂದರೆ ಸೆಟ್ ದೋಸೆ ಥರ ಕೂಡ ಹಾಕ್ಕೊಳ್ಬೋದು ಆ ರೀತಿ ಮಾಡಿಕೊಂಡು ನಾನು ಅದನ್ನು ತಯಾರು ಮಾಡ್ತೀನಿ ತಯಾರು ಮಾಡಾದ್ಮೇಲೆ ಅದಕ್ಕೂ ಕೂಡ ನಾನು ಚಟ್ನಿಯನ್ನು ರುಬ್ಬಿಕೊಂಡು ಚಟ್ನಿ ಅದು ಮಾಡ್ಕೊಳ್ತೀವಿ ಆಮೇಲೆ ತೆಂಗಿನಕಾಯಿ ಹಾಲು ಬೇಕಾದರೆ ಅದು ಖಾರ ಹಾಕಿ ಅಂದರೆ ದೋಸೆಗೆ ಖಾರ ಹಾಕ್ದೇ ಇದ್ದಾಗ ತೆಂಗನಕಾಯಿ ಹಾಲು ಇರೋರಿಗೆ ತೆಂಗನಕಾಯಿ ಹಾಲು ಇಲ್ಲ ಅಂದರೆ ಗಸೆಗಸೆ ಪಾಯ್ಸನೂ ಅದಕ್ಕೆ ರುಚಿಯಾಗಿರುತ್ತೆ ಅದನ್ನು ಇಡ್ಲಿಗೂ ಸಹ ನಾವು ಅದನ್ನ ಉಪಯೋಗಿಸ್ಬೋದು ಗಸೆಗಸೆ ಪಾಯಸ ತುಂಬ ರುಚಿ ಕೊಡುತ್ತೆ ಅದು ನನ್ನ ಸ್ಪೆಷಲ್ಲು ಅದನ್ನು ನಾವು ರುಚಿಯಾಗಿ ನಮ್ಮ ಮಕ್ಕಳೆಲ್ಲ ಇಷ್ಟಪಡೋದು ಅಂಥವೇ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರಲ್ಲ ಅದಕ್ಕೆ ಅದನ್ನ ಆ ರೀತಿ ಮಾಡ್ಕೊಳ್ತೀನಿ ನೆಕ್ಸ್ಟು ಉಪ್ಪಿಟ್ಟು ಉಪ್ಪಿಟ್ಟು ನಂದ್ರು ನಂಗೆ ತುಂಬ ಇಷ್ಟ ಉಪ್ಪಿಟ್ಟನ್ನು ನಾನೇನು ಮಾಡ್ತೀನಿ ರವೆನ ಮೀಡಿಯಮ್ ರವೆ ತಗೊಳ್ತೀನಿ ಮೀಡಿಯಮ್ ರವೆ ತಗೊಂಡು ಚೆನ್ನಾಗಿ ಬಾಣಲಿಯಲ್ಲಿ ಏನು ಎಣ್ಣೆ ಗಿಣ್ಣೆ ಏನೂ ಹಾಕೋಲ್ಲ ಏನ್ಮಾಡ್ತೀನಿ ಅದನ್ನ ತುಂಬ ಸ್ಲೋನಲ್ಲಿ ಕಡಿಮೆ ಫ್ಲೇಮಲ್ಲಿ ನಾನು ಚೆನ್ನಾಗಿ ಉರಿತಾ ಬರ್ತೀನಿ ಅದು ಸೀದು ಹೋಗ್ಬಾರ್ದು ಕೆಳಗಡೆ ತಳ ಎಲ್ಲ ಅದು ಅವು ಆವಾಗ ಸ್ಮೆಲ್ ಬರೋಲ್ಲ ಈ ಉಪ್ಪಿಟ್ಟು ಸೀದೋಗಿರೋ ಸ ಸ್ಮೆಲ್ ಬರೋಲ್ಲ ಅದಕ್ಕೆ ನಾನು ನಿಧಾನಕ್ಕೆ ನಾನು ಅದನ್ನು ಏನ್ಮಾಡ್ತೀನಿ ನಿಧಾನಕ್ಕೆ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಆದ್ರೂ ನಾನು ಉರಿತೀನಿ ಹುರಿದಾದ್ಮೇಲೆ ನಾನು ಇನ್ನೂ ಅದಕ್ಕೆ ಬೇಕಾಗಿರುವಂಥ ಮಸಾ ಇದನ್ನು ರೆಡಿ ಮಾಡ್ಕೊಳ್ತೀನಿ ವಸ್ತುಗಳು ಏನು ಅಂದರಪ್ಪಾ ಅಂದರೆ ಈರುಳ್ಳಿ ಜಾಸ್ತಿ ಹಾಕ್ತೀನಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಕಡಲೇಬೇಳೆ ಆಮೇಲೆ ಇದು ಸಾಸಿವೆ ಮತ್ತು ಇದು ಇವೆಲ್ಲ ಅವನ್ನು ನಾನು ಒಂದು ಕಡೆ ಇಟ್ಕೊಳ್ತೀನಿ ಒಂಚೂರು ಬೇಕು ಅಂದರೆ ಟೊಮಟೊ ಕೊತ್ತಂಬರಿ ಸೊಪ್ಪು ಇವೆಲ್ಲ ಒಂದು ಕಡೆ ಇಟ್ಕೊಳ್ತೀನಿ ಅದಕ್ಕೆ ಅಂದರೆ ಇದು ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಪಾನನ್ನು ನಾನು ಇಟ್ಕೊಂಡಿದ್ದೀನಿ ಅದು ಹೆಚ್ಚು ಎಣ್ಣೆನ ನಾನು ಉಪಯೋಗಿಸಲ್ಲ ಯಾಕೆಂದರೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಆದ್ರೂ ರುಚಿಯಾಗಿರಲಿ ಅಂತ ಅದರಲ್ಲಿ ನಾನೇನು ಮಾಡ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕು ಉಪ್ಪಿಟ್ಟಿಗೆ ಯಾವಾಗ್ಲೂ ಎಣ್ಣೆ ಮುಂದಾಗೆ ಇರಬೇಕು ಆ ಎಣ್ಣೆನ ಹಾಕಿ ನಾನೇನು ಮಾಡ್ತೀನಿ ಚೆನ್ನಾಗಿ ಕಲಸ್ತಾಯಿರ್ತೀನಿ ಆ ಇದು ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ತುಂಬ ಸ್ಲೋ ಫ್ಲೇಮಲ್ಲಿ ಸಿದೋಗಬಾರ್ದು ಸ್ಮೆಲ್ ಬರಬಾರ್ದು ತುಂಬ ದಿ ತುಂಬನೇ ಕಪ್ಪಗೂ ಆಗಬಾರ್ದು ಒಂದು ಲೆವೆಲಲ್ಲಿ ಈರುಳ್ಳಿ ನಾವು ಹೆಂಗೆ ತಿಂತೀವೋ ಸ್ವಲ್ಪ ಒಂಚೂರು ಫ್ರೈ ಮಾಡಿ ಆಮೇಲೆ ಏನ್ಮಾಡ್ತೀನಿ ನಾನು ಇದು ಈರುಳ್ಳಿ ಆದ್ಮೇಲೆ ಕ ಅದರ ಜೊತೆಗೆ ನಾನು ಕಡಲೇಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರ್ತೀನಿ ಆಮೇಲೆ ಏನ್ಮಾಡ್ತೀನಿ ಟೊಮಟೊ ಹಾಕೊಂಡು ಅದನ್ನು ಸ್ಲೋ ಆಗಿ ಒಂದು ಐದು ನಿಮಿಷ ನಾನು ಮಾಡ್ತೀನಿ ಐದು ನಿಮಿಷ ಅದನ್ನ ಆದ್ಮೇಲೆ ಆಮೇಲೆ ಏನ್ಮಾಡ್ತೀನಿ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಅದು ಎಷ್ಟು ನಾನು ಉರ್ಕೊಂಡಿರ್ತೀನಿ ಎಷ್ಟು ಅಳತೆಲಿ ನಾನು ರವೆನ ತಗೊಂಡು ಹುರ್ದಿಟ್ಟಿರ್ತಿನೋ ಆ ಅಳತೆಗೆ ಒಂದು ನಾಲ್ಕು ಐದು ಲೋಟ ನೀರು ಸಹ ಹಾಕ್ತೀನಿ ಯಾಕೆಂದರೆ ಇಡ್ ಇದು ರವೆ ಬೆಂದಾಗ ಗಟ್ಟಿಯೂ ಆಗಬಾರ್ದು ಮತ್ತು ನಾನು ಚೆನ್ನಾಗಿ ಉರಿದಿರೋದ್ರಿಂದ ಅದು ಗಂಟು ಆಗಲ್ಲ ನಂತರ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಗ ಇಟ್ಟು ಮುಚ್ಬಿಡ್ತೀನಿ ಉಪ್ಪಾಕಿ ಮುಚ್ಚಾದ್ಮೇಲೆ ಚೆನ್ನಾಗಿ ಕುದಿಬೇಕು ಕುದ್ದಿದ ನಂತರ ನಾನು ಸ್ಲೋ ಆಗಿ ಆ ರವೆಯನ್ನು ಆ ಇದರ ಪಾನಿಗಾಕಿ ಚೆನ್ನಾಗಿ ನಿಧಾನಕ್ಕೆ ಹಾಕಿ ಹಾಕಿ ಹಾಕಿ ಕಲಸ್ಕೊಂಡು ಒಂದು ಲೆವೆಲ್ಲಿಗೆ ಬತ್ತದೆ ಅಕ್ ಅಕಸ್ಮಾತು ನೀರು ಕಮ್ಮಿ ಇರುತ್ತೋ ಅಥವಾ ನೀರು ಜಾಸ್ತಿ ಇರುತ್ತೋ ನೋಡ್ಕೊಂಡು ನೀರು ಕಮ್ಮಿ ಇದ್ದರೆ ಇಲ್ಲಿ ರವೆ ಉಳಿಸ್ಬಿಡ್ತೀನಿ ಒಂಚೂರು ಚೆನ್ನಾಗಿ ಬರೋಲ್ಲ ಅಂತ ಅದೇ ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ಮಾಮೂಲಿ ಇವೆಲ್ಲ ಹಾಕಿ ಫುಲ್ಲು ನಾನೆಷ್ಟು ಹುರ್ಕೊಂಡಿರ್ತಿನೋ ಅಷ್ಟು ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ಫುಲ್ಲು ಕಲಸ್ಬಿಟ್ಟು ಸ್ಲೋ ಅಲ್ಲಿ ಫ್ಲೇಮಲ್ಲಿ ಅದಕ್ಕೊಂದು ಮುಚ್ಚಳ ಹಾಕಿ ನಿಧಾನಕ್ಕೆ ಇಟ್ಟಾಗ ಅದು ಹಂಗೆ ಡೀಪಾಗಿ ಅದೇನಾಗ್ತಾ ಹೋಗುತ್ತೆ ಅಂದರೆ ಆ ಫ್ಲೇಮಲ್ಲಿ ಹಾಗೇ ಒಂದು ಥರ ಈ ಹೂ ಅರಳದಂತೆ ಅರಳಿರುತ್ತೆ ಅದು ತುಂಬ ಸ್ಮು ಚೆನ್ನಾಗಿರುತ್ತೆ ಆ ಉಪ್ಪಿಟ್ಟನ್ನು ನನಗೆ ತುಂಬ ಇಷ್ಟ ಅದನ್ನು ನಾನು ತಯಾರು ಮಾಡ್ತೀನಿ ಮತ್ತು ಚಪಾತಿ ನಂಗೆ ಚಪಾತಿ ಅಂದರೆ ತುಂಬ ಇಷ್ಟ ಚಪಾತಿಯನ್ನು ಕಲಸೋ ರೀತಿ ಕೂಡ ಬೇರೆ ಮೊದಲು ನಾನೇನು ಮಾಡ್ತೀನಿ ನೀರು ನೀರಲ್ಲಿ ಉಪ್ಪು ಹಾಕ್ಕೊಂಡು ಯಾವ ಎಣ್ಣೆಯೂ ಬಳ್ಸೋಲ್ಲ ಅದು ನಾನು ಆಶೀರ್ವಾದ ಇದು ಹಸಿಟ್ಟನ್ನೇ ನಾನು ಉಪಯೋಗ್ಸೋದು ಆ ಹಸಿಟ್ಟನ್ನ ನಾನು ಚೆನ್ನಾಗಿ ಕೈಯ್ಯಲ್ಲೇ ನಾದುತ್ತೀನಿ ನಾದಿ ಒಂದು ಸ್ವಲ್ಪ ಫುಲ್ಲು ಮೆತ್ತಗೆ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನಾನು ಅದನ್ನು ಅದೇ ರೀತಿಯಲ್ಲೇ ಇಟ್ಕೊಳ್ತೀನಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾಗುವಂತಹ ಆಲೂಗ ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಕುರ್ಮ ಥರ ಮಾಡ್ಕೊಳ್ಳೋದು ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಇದೆಲ್ಲ ಹಾಕೊಂಡು ಕುರ್ಮ ಮಸಾಲೆಯೆಲ್ಲ ರೆಡಿ ಮಾಡ್ಕೊಳ್ತೀನಿ ಕುರ್ಮ ಮಸಾಲೆ ಹೆಂಗೆ ರೆಡಿ ಮಾಡ್ತೀನಿ ಅಂದರೆ ಫಸ್ಟು ಈರುಳ್ಳಿ ಆಮೇಲೆ ಎಲ್ಲ ತರಕಾರಿಯೆಲ್ಲ ಕ್ಲೀನಾಗಿ ಮೊದಲು ತೊಳೆದ್ಬಿಟ್ಟು ಎಲ್ಲ ಕತ್ತರಿಸಿ ಇಟ್ಕೊಳ್ತೀನಿ ಮೊದಲೇ ತೊಳೆದ್ರೆ ಒಳ್ಳೆಯದು ಯಾಕೆಂದರೆ ಕತ್ತರ್ಸಿ ಮೇಲೆ ತೊಳೆದ್ರೆ ನಮ್ಮದು ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತಲ್ಲ ಅದಕ್ಕೆ ನಾನು ಫಸ್ಟು ಏನ್ಮಾಡ್ತೀನಿ ತರಕಾರಿಯನ್ನೆಲ್ಲ ಫಸ್ಟ್ ತೊಳ್ಕೊಂಡು ಆಮೇಲೆ ನಿಧಾನಕ್ಕೆ ನಾನು ಸಣ್ಣದಾಗಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡ ನಂತರ ನಾನೇನು ಮಾಡ್ತೀನಿ ಅದಕ್ಕೆ ಬೇಕಾಗಿ ಇರುವಂಥ ಮಸಾಲೆ ಮಸಾಲೆ ಅಂದರೆ ಈ ನಾನು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕುರ್ಮ ಥರ ಮಾಡಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಮತ್ತೆ ಗಸೆಗಸೆ ಆಮೇಲೆ ತೆಂಗನಕಾಯಿ ತುರಿನ ಮಾಡ್ಕೊಂಡು ತೆಂಗಿನ್ಕಾಯಿ ತುರಿ ಆಮೇಲೆ ಇದು ಈಗಂತೂ ಇದ್ರದ್ದು ಗರಮ್ ಮಸಾಲೆಯೆಲ್ಲ ಬರುತ್ತೆ ಅದು ಮಸಾಲೆಗೆ ಇದು ಗೊಜ್ಜಿಗೆ ಬರುವಂಥದ್ದೆಲ್ಲ ಮಸಾಲೆ ಇದೆ ಟೊಮಟೊ ಇದೆ ಇವೆಲ್ಲವನ್ನ ಏನ್ಮಾಡ್ತೀನಿ ಉರ್ಕೊಳ್ತೀನಿ ಎಣ್ಣೆಲಿ ಹಾಕಿ ಹುರ್ಕೊಳ್ತೀನಿ ಹುರ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಅದನ್ನು ಬಿಡ್ತೀನಿ ಬಿಟ್ಟ ನಂತರ ಅದನ್ನ ಏನ್ಮಾಡ್ತೀನಿ ನಾನು ಒಂದು ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನುಣ್ಣಗೆ ಮಾಡಾದ್ಮೇಲೆ ಇಟ್ಕೊಳ್ತೀನಿ ಅದು ಒಂದು ಕಡೆ ಇಟ್ಕೊಂಡು ಒಂದು ತರ್ಕಾರಿನ ಏನ್ಮಾಡ್ತೀ ನಾವು ಈಗ್ಲೂ ಮಾಡ್ಬೋದು ತರಕಾರಿ ಬೇಯಿಸ್ಬಿಟ್ಟು ಆಮೇಲೇನು ಇದನ್ನ ಸೇರಿಸಿ ಗಟ್ಟಿಯಾಗಿ ಇದು ಮಾಡ್ಬೋದು ನಾನೇನು ಮಾಡ್ತೀನೆಂದ್ರೆ ಡೈರೆಕ್ಟ್ ಕುಕ್ಕರ್ ಉಪಯೋಗಿಸೋದು ಜಾಸ್ತಿ ಗ್ಯಾಸು ನಾನು ಖರ್ಚು ಮಾಡೋಲ್ಲ ಹೆಚ್ಚು ಕಡಿಮೆ ನಂಗೆ ಆರು ಏಳು ತಿಂಗಳು ಬರುತ್ತೆ ಗ್ಯಾಸ್ ಯಾಕೆಂದರೆ ಎಲ್ಲ ಕುಕ್ಕರೆ ನಾನು ಉಪಯೋಗಿಸೋದು ಈ ಬೇರೆನ ನಾನು ಪಾತ್ರೆ ಇಟ್ಟು ಅನ್ನ ಮಾಡಿ ಬಸಿಯೋದು ಇದ್ಯಾವುದು ಇಲ್ಲ ಎಲ್ಲ ಕುಕ್ಕರಲ್ಲಿ ಹೆಂಗೆ ಮಾಡ್ತೀನೋ ಅದೇ ರೀತಿ ಇದನ್ನೂ ಸಹ ನಾನು ಇದು ಯಾವುದು ಕುರ್ಮವೂ ಕೂಡ ಅದಕ್ಕೆ ಅಂತ ಒಂದು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕುಕ್ಕರು ಅದರಲ್ಲಿ ಫಸ್ಟು ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಗಸೆಗಸೆ ಇದು ಗಸೆಗಸೆ ಅಲ್ಲ ಇದು ಸಾಸಿವೆ ಹಾಕಿ ಚೆನ್ನಾಗಿ ಹುರಿದು ಈರುಳ್ಳಿಯೆಲ್ಲ ಹುರಿದು ಆಮೇಲೆ ಹಾಗೆ ಇದು ಮಾಡಾದ್ಮೇಲೆ ಈ ತರಕಾರಿ ಹಾಕ್ತೀನಿ ಈ ತರಕಾರಿಗೆ ನಾನೇನು ಮಾಡ್ತೀನಿ ಅಂದರೆ ಇದು ನೋನ್ ವೆಜ್ ಮಸಾಲಗಳು ಬರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಈ ರುಬ್ಬಿರೋದನ್ನ ಹಾಕಿ ಉಪ್ಪಾಕಿ ಅದನ್ನು ಮುಚ್ಚಿಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಕೂಗಿಸಿ ಇದ್ಮಾಡ್ತೀನಿ ಇನ್ನೊಂದು ಚಪಾತಿಗೆ ಇನ್ನೊಂದು ಇದು ರೆಸಿಪಿ ಕೂಡ ನಾನು ಮಾಡ್ಕೊಳ್ತೀನಿ ಏನಪ್ಪಾ ಅಂದರೆ ಟೊಮಟ್ಯೆ ಹಣ್ಣು ಸ್ವಲ್ಪ ಜಾಸ್ತಿ ಅಗ್ಗವಾಗಿರುವಾಗ ಜಾಸ್ತಿ ಟೊಮಟೆ ಹಣ್ನ ತಗೊಂಡು ಆ ಟೊಮೊಟೊಗಳನ್ನಿ ಕತ್ತರಿಸ್ಬಿಟ್ಟು ಈರುಳ್ಳಿ ಅದಕ್ಕೆ ಬೇಕಾಗಿರುವಂಥದ್ದು ಬರೀ ಈರುಳ್ಳಿ ಮತ್ತು ಖಾರದ್ದು ಪುಡಿ ಸಾಂಬಾರು ಪುಡಿ ಏನೂ ಮಿಕ್ಸ್ ಮಾಡೋಲ್ಲ ಈರುಳ್ಳಿ ಮತ್ತೆ ಟೊಮಟೊ ಎಲ್ಲ ಕಟ್ ಮಾಡಿಟ್ಕೊಂಡು ಅದಕ್ಕೆ ಬೇಕಾದಂತಹ ಕರ್ಬೇವಿನ ಸೊಪ್ಪು ಮತ್ತು ಸಹ ಖಾರದ ಪುಡಿ ಹಾಕಿರೋದ್ರಿಂದ ಬೇರೆ ಏನು ನಾನು ಮಿಕ್ಸ್ ಮಾಡಲ್ಲ ಆಮೇಲೆ ಸಾಸಿವೆ ಇದು ಯಾವುದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇವೆಲ್ಲ ಇಟ್ಟುಕೊಂಡು ಫಸ್ಟು ಏನ್ಮಾಡ್ತೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ನಂತರ ಸಾಸಿವೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರೇನು ನಾನು ಟೊಮಟೊ ಗೊಜ್ಜಿಗೆ ಹಾಕೋಲ್ಲ ಅವೆಲ್ಲ ಜಾಸ್ತಿ ಟೊಮಟೊ ಇರುತ್ತೆ ಅದೂ ಹುಳಿ ಇರುತ್ತಲ್ವ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಟಾಗ ಹುಳಿ ಕಮ್ಮಿಯಾಗುತ್ತೆ ಯಾಕೆ ಟೊಮಟ ಹಣ್ಣಲ್ಲಿ ಎಣ್ಣೆ ಎಷ್ಟಿರುತ್ತೋ ಅಷ್ಟು ಹುಳಿ ಕಡ್ಮೆಯಾಗುತ್ತೆ ಅಂತ ನನ್ನ ಇದು ಯಾಕೆಂದರೆ ನೋಡಿದ್ದೀನಿ ನೀರು ಹಾಕಿದ್ರೆ ಹುಳಿ ಜಾಸ್ತಿ ನಾವು ನೀರು ಹಾಕ್ದೇನೆ ಎಣ್ಣೆಲೆ ಬಾಡಿಸೋದು ಚೆನ್ನಾಗಿ ಅದು ಸ್ಲೋನಲ್ಲಿ ಅದ್ನ ಬೇಯಿಸ್ದಾಗ ಬಾಣಲಿ ಆಗ ಅದರಲ್ಲಿ ಬಾಣಲಿಯಲ್ಲಿ ಮಾಡೋದು ಬೇರೆ ಯಾವುದು ಕುಕ್ಕರ್ ಉಪಯೋಗ್ಸಲ್ಲ ಬಾಣಲಿಯಲ್ಲಿ ಹಾಕೊಂಡು ಅದು ಬೇಗ ಬೆಂದೋಗುತ್ತಲ್ಲ ಟೊಮಟ ಹಾಗೆಯೇ ಮಾಡಿಕೊಂಡು ಅದರಲ್ಲೇ ಸ್ಮಾಷ್ ಮಾಡ್ತಾಯಿರ್ತೀನಿ ಸೌಟಲ್ಲೇ ನಿಧಾನಕ್ಕೆ ಮಾಡಿ ಮಾಡಿ ಮಾಡಿ ಮಾಡಿ ಇಟ್ಕೊಳ್ತೀನಿ ಇಟ್ಕೊಂಡು ನಂತರ ಅದನ್ನು ಚೆನ್ನಾಗಿ ಹಾಕಿದ್ಮೇಲೆ ಒಂಚೂರು ಅರಶಿಣನೂ ಹಾಕ್ತೀನಿ ಚೂರು ಉಪ್ಪು ಉಪ್ಪು ಅದಕ್ಕೆ ಬೇಕಾದ ತಕ್ಕಂಥ ಉಪ್ಪು ಹಾಕ್ಕೊಂಡು ಅದನ್ನು ನಾನು ಮಾಡ್ತೀನಿ ಚಪಾತಿಗೆ ಗೊಜ್ಜು ಮತ್ತು ಇದು ಕುರ್ಮ ಗೊಜ್ಜು ಮತ್ತು ಟೊಮಟ ಗೊಜ್ಜು ಇವೆಲ್ಲ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆವಾಗ ಸೇರುತ್ತೆ ಅದ್ರ ಜೊತೆಗೆ ಬೇಕಾದ್ರೆ ನಾನ್ ವೆಜ್ ಇದ್ದರೆ ಇನ್ನೂ ಸೂಪರು ಚಿಕನ್ನು ಮಟನ್ನು ಇವುಗಳ್ದು ಮತ್ತು ಇವ್ಗಳ್ದು ಗೊಜ್ಜುಗಳು ಮಾಡ್ಕೊಳ್ತೀವಿ ತಿನ್ನೋ ಅಂದರೆ ಅದು ನಮ್ಮ ಮಕ್ಳಿಗೆ ಇಷ್ಟ ಅಂದರೆ ಒಂದು ಚಿಕನ್ನು ಅದನ್ನು ಏನ್ಮಾಡ್ತೀನಿ ಚಿಕನ್ನು ಕೂಡ ನಾನು ಡೈರೆಕ್ಟಾಗಿ ಮಸಾಲಾನ ರೆಡಿ ಮಾಡಿಕೊಂಡು ಒಂದೇ ಸಲ ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಅದು ಅದು ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ನಾವೆಲ್ಲರೂ ಟೂರಿಗೆ ಗೀರಿಗೆ ಹೋದರೆ ತೊಗೊಂಡು ಹೋಗೋದಕ್ಕೆ ನಾವು ಸಾಮಾನ್ಯವಾಗಿ ವೆಜ್ಜನ್ನು ಜಾಸ್ತಿ ತೊಗೊಂಡು ಹೋಗೋಲ್ಲ ನಾನ್ ವೆಜ್ಜನ್ನ ತೊಗೊಂಡು ಹೋಗ್ತೀವಿ ನಾವು ಒಂದು ಟೂರಿಗೆ ಹೋಗ್ಬೇಕೋ ಅಥವಾ ಹೊರಗಡೆ ಹೊರ ಸಂಚಾರಕ್ಕೆ ಹೋಗ್ಬೇಕೋ ಅಥವಾ ದೇವಾಲಯಕ್ಕೆ ಹೋಗ್ಬೇಕು ನಾವು ಕ್ರಿಶ್ಚನ್ ಆಗಿರೋದರಿಂದ ನಾವೇನು ಮಾಡ್ತೀವಿ ನಾನ್ ವೆಜ್ ತೊಗೊಂಡು ಹೋಗ್ತೀವಿ ನಾವು ಹಿಂದೂಗಳಾದ್ರೆ ಅವರು ನಾನ್ ವೆಜ್ ತೊಗೊಂಡು ಹೋಗೋಲ್ಲ ವೆಜ್ಗಳು ತೊಗೊಂಡು ಹೋಗ್ತಾರೆ ನಾನೇನು ಮಾಡ್ತೀನಿ ಏನು ಬೇಕು ಅಂದರೆ ಇದು ನಾನ್ ವೆಜ್ಜನ್ನ ಮಾಡಬೇಕು ಅಂದರೆ ಫಸ್ಟ್ ನಾನು ಅದೇ ರೀತಿ ಮಸಾಲೆ ಏನು ಎಣ್ಣೆ ಹಾಕಿ ಅದಕ್ಕೆ ಶು ಇದು ಚಕ್ಕೆ ಲವಂಗ ಮತ್ತು ಈರುಳ್ಳಿ ಕಾಯಿ ತುರಿದು ಇಟ್ಕೊಂಡು ಅದು ಗಸೆಗಸೆ ಇವೆಲ್ಲ ಹುರ್ಕೊಂಡು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದು ಮಿಕ್ಸಿ ಮಾಡ್ಕೊಂಡು ಜಾಸ್ತಿ ಟೊಮಟೊ ಹಣ್ಣು ಹಾಕೋಲ್ಲ ನಾನ್ ವೆಜ್ಜಿಗೆ ನಾವು ಟೊಮಟ ಹಣ್ಣೆ ಹಾಕೋಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಟೊಮಟನ ಕಟ್ ಮಾಡಿ ಲಾಸ್ಟಲ್ಲಿ ಹಾಕ್ಕೊಳ್ತೀವಿ ಮೊದಲೇ ಹಾಕೋಲ್ಲ ಅದು ಯಾವಾಗ ಹಾಕ್ತೀವಿ ಅಂದರೆ ಈ ಫಸ್ಟು ಚಿಕನನ್ನು ನಾವೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಅದನ್ನು ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಅರಶಿಣ ಹಾಕಿ ತೊಳಿತೀನಿ ಯಾಕೆಂದರೆ ಸ್ಮೆಲ್ ಬರೋಲ್ಲ ಅಂತ ಆ ನಂತರ ಏನ್ಮಾಡ್ತೀನಿ ಎಣ್ಣೆ ಹಾಕಿ ಇದನ್ನು ಮಾಡಿದ ಮಿಕ್ಸಿ ಮಾಡಿದ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ಮೊದಲು ಇದನ್ನು ಎಣ್ಣೆಯಲ್ಲೆಲ್ಲ ಹುರ್ದಿರೋದೆಲ್ಲ ಆರಬೇಕು ಮಿಕ್ಸಿಗೆ ಹಕುವಾಗ ಬಿಸಿ ಬಂದ್ಬಿಡುತ್ತಲ್ಲ ಅದಕ್ಕೆ ಮಿಕ್ಸಿಯಲ್ಲಿ ಹಾಕಿ ಅದನ್ನು ರುಬ್ಬಿಟ್ಕೊಳ್ತೀನಿ ರುಬ್ಬಿಟ್ಟ ನಂತರ ನಾನು ಒಂದು ಕಡೆ ಇಟ್ಕೊಂಡಾದ್ಮೇಲೆ ಚಿಕನನ್ನು ನಾನು ತೊಳ್ದು ಇಟ್ಟಿರ್ತೀನಲ್ಲ ಅದನ್ನು ಎಣ್ಣೆ ಹಾಕಿ ಪುನಃ ಈರುಳ್ಳಿ ಹಾಕಿ ಅದನ್ನ ಹಂಗೆ ಬಾಡ್ಸ್ಕೊಂಡು ಅದರಲ್ಲಿ ನಾನು ಆ ಚಿಕನ್ ಹಾಕ್ತೀನಿ ಚಿಕನ್ ಹಾಕೊಂಡು ಒಂಚೂರು ಅರಶಿಣ ಹಾಕ್ತೀನಿ ಉಪ್ಪು ಹಾಕ್ತೀನಿ ಯಾಕೆ ಅಂದರೆ ಉಪ್ಪು ಹಿಡಿಬೇಕು ಚಿಕನ್ಗೆ ಸಾಮ್ ಸಾಮಾನ್ಯವಾಗಿ ಉಪ್ಪು ಹಿಡಿಯಲ್ಲ ಉಪ್ಪನ್ನು ಅದ್ರಲ್ಲಿ ಹಾಕೊಂಡು ನಿಧಾನಕ್ಕೆ ಮಾಡ್ಕೊಂಡಿರ್ತೀನಿ ಆ ನಂತರ ಏನ್ಮಾಡ್ತೀನಿ ನಾನು ಗರಮ್ ಮಸಾಲ ಹಾಕ್ತೀನಿ ಚಿಕನ್ ಮಸಾಲ ಹಾಕ್ತೀನಿ ಚಿಕನ್ ಮಸಾಲ ಹಾಕಿದ್ಮೇಲೆ ಅರಶಿಣ ಇವೆಲ್ಲ ಹಾಕಿ ಚೆನ್ನಾಗಿ ಉರಿತಲೇ ಬರ್ತೀನಿ ಆಮೇಲೆ ಏನ್ಮಾಡ್ತೀನಿ ಈ ರುಬ್ಬಿದಂಥ ಮಸಾಲೇನ ಚೆನ್ನಾಗಿ ಅದು ಡೀಪಾಗಿ ಫ್ರೈ ಆಗಬೇಕು ಆನಂತರ ಅದು ಉಪ್ಪು ಖಾರ ಹಿಡಿದಾದ್ಮೇಲೆ ಅದರಲ್ಲೇ ಆ ಎಣ್ಣೆ ಆ ಇದು ಅದ್ರಲ್ಲೂ ಕೊಬ್ಬಿನಾಂಶ ಎಲ್ಲ ಹಂಗೆ ಗ್ರೇವಿಯಾಗಿ ಥರ ಬರುತ್ತೆ ಆಮೇಲೆ ಈ ಮಸಾಲ ಯಾಕೆಂದ್ರೆ ಎಲ್ಲರ್ಗೂ ಬೇಕಾಗುತ್ತಲ್ಲ ಸಾಕಾಗೋಲ್ವಲ್ಲ ಅದಕ್ಕೆ ನಾವು ಇವೆಲ್ಲ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅದು ಹಂಗೆ ನೆಂಚ್ಕೊಳ್ಳೋಕ್ಕೂ ಊಟಕ್ಕೂ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ಬೋದು ಅನ್ನ ಸಾರು ಇದ್ದಾಗ್ಲೂ ಅದು ಇನ್ನೂ ರುಚಿಯಾಗಿರುತ್ತೆ ಈ ಮಸಾಲೆ ಯಾಕಪ್ಪ ಅಂದರೆ ಚಪಾತಿಗೆ ಎಲ್ರಿಗೂ ಬೇಕಲ್ಲ ಗೊಜ್ಜು ಅಂದ್ಬಿಟ್ಟು ಇದನ್ನು ಕೂಡ ನಾನು ಅದರಲ್ಲಾಕಿ ಚೆನ್ನಾಗಿ ಅದನ್ನ ಮಿಕ್ಸಿ ಇದು ಮಿಕ್ಸಿಯಲ್ಲಿ ಇರೋದನ್ನು ಅಲ್ಲಿ ತುಂಬ ಆದ್ಮೇಲೆ ಅದನ್ನು ಒಂದು ಸ್ವಲ್ಪ ಕುದಿಸಿ ಆದ್ಮೇಲೆ ಮುಚ್ಚಳ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಹಾಕ್ತೀನಿ ಮತ್ತು ಅದು ಇಷ್ಟ ಆಗುತ್ತೆ ನಮ್ಮ ನಮ್ಮ ಮಗನಿಗೆ ಅಂದರೆ ತು ಪಾಯಸ ಅಂದರೆ ತುಂಬ ಇಷ್ಟ ಅದ್ರಲ್ಲೂ ಇದು ಯಾವ ಪಾಯಸ ತುಂಬ ಇಷ್ಟ ಅಂದರೆ ಇದು ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ ಆವಾಗ ನಾನೇನು ಮಾಡ್ತೀನಿ ಶಾವಿಗೆ ಪಾಯಸನ ಹೆಂಗೆ ಮಾಡ್ತೀನಿ ಅಂದರೆ ಶಾವಿಗೆನ ನಾನು ಮೊದಲೇನೇ ವರ್ಮಸೆಲ್ಲ ಇದು ಯಾವುದು ಅಂದರೆ ಎಸ್ ಆರ್ ಕೆ ಅವ್ರ ಹತ್ರ ನಾನು ತೊಗೊಳ್ಳೋದು ಜಾಸ್ತಿ ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತೆ ನಂಗೆ ಅಂಥವೇ ಇಷ್ಟ ಹುರ್ದಿರೋದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಆ ಸ ಇದನ್ನು ತೊಗೊಳ್ಳೋಲ್ಲ ನಾನು ಶಾವಿಗೆನ ಅಂಗಡಿಗಳಲ್ಲಿ ನಾನು ಅಂತ ಇದು ಎಸ್ ಆರ್ ಕೆ ಅವ್ರ್ದು ಒಂದು ಶಾವಿಗೆನ ತೊಗೊಂಡು ಒಂದು ಸ್ವಲ್ಪ ಏನ್ಮಾಡ್ತೀನಿ ಅಂದರೆ ನೀರಲ್ಲಿ ಒಂಚೂರು ಬಿಸ್ನೀರಲ್ಲಿ ಹಾಕಿ ಅದು ಬಗ್ಗಿಸ್ಬಿಡ್ತೀನಿ ಬಗ್ಗಿ ಅದ್ನ ಒಂದು ಕಡೆ ಇಟ್ಕೊಳ್ತೀನಿ ಆಮೇಲೆ ಏನ್ಮಾಡ್ತೀನಿ ತುಪ್ಪ ತುಪ್ಪ ತೊಗೊಂಡು ಆ ತುಪ್ಪಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇದು ಎಲ್ಲ ಡ್ರೈ ಫ್ರುಟ್ಸು ಅಂದರೆ ಇದು ಒಣದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಅದನ್ನೆಲ್ಲ ಇಟ್ಟುಕೊಂಡು ಒಂದು ಸ್ವಲ್ಪ ಅದರಲ್ಲಿ ತುಪ್ಪದಲ್ಲಿ ಬಾಡಿಸ್ಕೊಳ್ಳೋದು ಬಾಡ್ಸಿ ಆರಿಸ್ಕೊಂಡ್ಮೇಲೆ ನಾನೇನು ಮಾಡ್ತೀನಿ ಒಂಚೂರು ನೀರು ಹಾಕಿ ಆಮೇಲೆ ಹಾಲು ಹಾಕ್ತೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಆದ್ಮೇಲೆ ಇದು ನಾನು ಈಗ ಒಂಚೂರು ಬಿಸ್ನೀರುಹಾಕಿ ಒಂದು ಕಡೆ ಇಟ್ಟಿರ್ತೀನಲ್ಲ ನಾನು ಶಾವಿಗೆ ಆ ಶಾವಿಗೆನ ಅದರೊಳಗಾಕ್ತೀನಿ ಹಾಕ್ಮೇಲೆ ಸಕ್ಕರೆ ಅದಕ್ಕೆ ಬೇಕಾಗಿ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ತುಂಬ ಜಾಸ್ತಿಯೂ ಹಾಕೋಲ್ಲ ತುಂಬ ಕಡಿಮೆನೂ ಹಾಕೋಲ್ಲ ಒಂದು ಲೆವೆಲಿಗೆ ಹಾಕ್ಕೊಂಡು ಅದನ್ನು ನಾನು ಮಾಡ್ತಾ ಹೋಗ್ತೀನಿ ಆ ಮಾಡಾದ್ಮೇಲೆ ಪಾಯಸ ಉಗಿ ಪಾಯಸ ಇದಾಗುತ್ತೆ